ಹಾಂ ಕೇಳಿಸ್ತಾ ಇದೆಯಾ ನಾನು ಡಾಕ್ಟರ್ ಸ್ವಾಮಿ ಮಾತಾಡ್ತಾ ಇರೋದು ಜಟ್ಪಟ್ ಸ್ಕೂಲಿಂದ ಕಾರ್ತಿಕ್ ಅವ್ರ ತಾಯಿ ತಾನೇ ಆಂ ಹೌದು ಸ್ಕೂಲಿಗೆ ಬಂದಿರಲಿಲ್ಲ ಯಾಕೋ ರಜೆ ಅಂತ ಮನೆಗಿದ್ದ ಅನ್ನಿಸುತ್ತೆ ಅವನು ಶಾಲೆಗೆ ಬರಬೇಕಾದ್ರೆ ಸ್ವಲ್ಪ ಹೋಮ್ವರ್ಕ್ ಅವೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕಂಡು ಬರ್ತಾನೆ ಅವನು ಹಾಗಾಗಿ ಅವ್ನಿಗೆ ಸ್ವಲ್ಪ ಒಂದು ಸ್ಪೆಷಲ್ ಕ್ಲಾಸ್ ತಗಂಡು ಅವ್ನಿಗೆ ಸ್ವಲ್ಪ ಹೇಳಿಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಸ್ವಲ್ಪ ಮಾತ್ಸೆಲ್ಲ ವೀಕ್ ಇದ್ದಾನೆ ಆಮೇಲೆ ಇಂಗ್ಲೀಷು ಸ್ವಲ್ಪ ಹೇಳ್ಕೊಡ್ಬೇಕು ಅವ್ನಿಗೆ ಅಕ್ಷರಗಳ ಅಭ್ಯಾಸ ಸ್ಪೆಲಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಸಂಜೆ ಒಂದು ಗಂಟೆ ಜಾಸ್ತಿ ಅವ್ನು ಶಾಲೆಗೆ ಹಾಂ ಶಾಲೇಲ್ಲಿ ಹಾಂ ಹಾಂ ಹಾಂ ಹೌದು ಹೌದು ಕಷ್ಟನೇ ನಿಮಗೆ ಸ್ವಲ್ಪ ಆದರೂ ಏನು ಮಾಡ್ತೀರಿ ಮತ್ತು ಅವನು ಭಾಳ ವೀಕ್ ಇದ್ದಾನೆ ಸ್ವಲ್ಪ ಸ್ಪೆಷಲ್ಲಾಗಿ ಹೇಳಿಕೊಟ್ರೆ ಮಾತ್ರ ಅವನು ಚೆನ್ನಾಗಿ ಓದ್ತಾನೆ ಮುಂದೆ ನೋಡಿರಿ ನಿಮ್ಮ ಯಜಮಾನರ ಜೊತೆ ಗಾಡಿಯಲ್ಲಿ ಬಂದು ಕರ್ಕೊಂಡು ಹೋಗ್ಬೋದು ಇಲ್ಲ ಯಾವ್ದಾರೂ ಅವ್ನ ಕ್ಲಾಸ್ಮೇಟ್ಸ್ ಜೊತೆ ಬರೋಂಗಿದ್ರೆ ಅವ್ನ ಜೊತೆಗಾರೂ ಕಳಿಸ್ರಿ ಇಲ್ಲ ನಾವೂ ಸ್ವಲ್ಪ ನೋಡ್ಕೊಂತೀವಿ ಏನೂ ತೊಂದರೆ ಇಲ್ಲ ಬಟ್ ನೀವು ಕೇರ್ ತಗೊಂಡು ಒಂದು ಗಂಟೆ ಟೈಮ್ ಕೊಟ್ಟರೆ ಅವನು ಅಂತ ನೋಡಿರಿ ಯಾರಾರ್ ನಿಮ್ಮ ಸುತ್ತಮುತ್ತ ಮನೇವ್ರು ಸ್ಕೂಲಿಗೆ ಬಂದು ಕರ್ಕಂಡು ಹೋಗೋವ್ರಿದ್ರೆ ಅವ್ರ ಜೊತೆ ಕಳಿಸ್ರಿ ಕಳ್ಸ್ತೀನಿ ನಾನೇ ಬೇಕಿದ್ದರೆ ಇಲ್ಲ ನಮ್ಮ ಟೀಚರ್ಸ್ ಯಾರಾರೂ ನಿಮ್ಮ ಮನೆ ಹತ್ತಿರ ಬರೋರಿದ್ರೆ ಅವ್ರಿಗೆ ಹೇಳಿ ಹೌದು ಪ್ರಯತ್ನ ಪಡಿರಿ ಈ ಸಾರಿ ಒಂದು ವರ್ಷ ಪ್ರಯತ್ನ ಪಡಿರಿ ಮುಂದಿನ ವರ್ಷ ಸುಲಭ ಆಗುತ್ತೆ ಇದೊಂದು ವರ್ಷ ಹೇಗಾರ ಟ್ರೈ ಮಾಡಿ ಬರ್ಬೋದೇನೋ ನೋಡಿರಿ ಬಂದು ಕರ್ಕೊಂಡು ಹೋ ಒಂದು ಗಂಟೆಗೆ ಏನೂ ಅಂಥ ದೊಡ್ಡ ವಿಚಾರ ಆಗೋಲ್ಲ ನೀವು ಮನೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕಂಡು ನಾಲ್ಕರಿಂದ ಐದು ಬಂದು ಹೋದರೆ ಸಾಕು ನೀವು ಕರ್ಕಂಡು ಹೋಗಕ್ಕೆ ಹಾಂ ನಾವು ಇಟ್ಕಂಡಿರ್ತೀವಿ ಬಿಡಿರಿ ಏನೂ ತೊಂದರೆ ಇಲ್ಲ ನಮ್ಮಲ್ಲಿ ಎಲ್ಲ ಮಕ್ಕಳು ಇರ್ತಾರೆ ಇಲ್ಲಿ ದೂರ ದೂರ ಹೋಗೋವ್ರೆಲ್ಲ ಅವ್ರನ್ನೆಲ್ಲ ಇಲ್ಲಿ ಕೂರ್ಸ್ಕೊಂಡಿರ್ತೀನಿ ಹಾಂ ಹಾಂ ಅಷ್ಟು ಅನುಕೂಲಾಗತ್ತೆ ಅವನೂ ಚೆನ್ನಾಗಿ ಓದ್ತಾನೆ ಮುಂದೆ ಹೂಂ ಆಯಿತು ಅಷ್ಟು ಮಾಡ್ತೀರಲ್ಲ ಏಯ್ ಖಂಡಿತ ಖಂಡಿತ ಓಹ್ ಖಂಡಿತ ಅವ್ನನ್ನು ಮಾತಾಡಿಸ್ತಾ ಇರ್ತೀನಿ ಯಾವಾಗ್ಲೂ ಹೂಂ ಆಯ್ತು ಆಯ್ತು ಖಂಡಿತ ಖಂಡಿತ ತಗಳಣ ತಗಳಣ ಮಾಡಬೇಡ್ರಿ ಹಾಂ ಹೌದಾ ಹ್ಞೂ ಸರಿ ಸರಿ ಹಾಂ ಹಾಂ ಹಾಂ ಹಾಂ ಸರಿ ಹಾಂ ಹಾಂ ಹಾಂ ಒಳ್ಳೇದು ಒಳ್ಳೇದು ಒಳ್ಳೇದು ಬಿಡಿರಿ ಅಷ್ಟು ನೀವು ಕೇರ್ ತಗೊಂಡ್ರೆ ಸಾಕು ಮಕ್ಕಳು ಚೆನ್ನಾಗಿ ಓದ್ತಾರೆ ಏನೂ ತೊಂದರೆಯಿಲ್ಲ ನಾವೂ ನೋಡ್ಕಂತೀವಿ ಏನೂ ತೊಂದರೆಯಿಲ್ಲ ಆಯಿತು ಆಯಿತು ಓಕೆ ಓಕೆ